ನಾವು ಅನಿತಾ ಅಂತಾ ನಮಗೇ ಹಣ್ಣುಗುಳು ಬೇಕಾಗಿತ್ತು ನಿಮ್ಮ ಹತ್ರ ಸಿಗುತ್ತಾ ಯಾ ಯಾ ಯಾವ ರೀತಿಲಿ ಯಾ ಹಾಂ ಬೇರೆ ಇನ್ನು ಯಾವ್ದು ಇದ್ದಾವೇ ಹಾಂ ಓಕೆ ಹಾಂ ಹೌದಾ ನಮಗೆ ನಾಳೆ ಪೂಜೆಗೆ ಬೇಕಿತ್ತು ಹಣ್ಣೂ ಸ್ವಲ್ಪ ಒಳ್ಳೆ ಕ್ವಾಲ್ಟಿ ಇರೋ ಹಣ್ಣೂ ಸಿಗುತ್ತಲ್ವ ರೇಟೂ ಹೆಂಗಿದ ಮೇಡಮ್ ಹೌದಾ ಹ್ಯಾಪಲ್ ಏನು ರೇಟ್ ಇದೆ ಮೇಡಮ್

ಹಲೋ ಮೇಡಮ್ ಬನಾನಾ ಆ್ಯಪಲು ಆರೆಂಜು ಯಾವ ರೇಟ್ ಇದ್ದಾವೆ ಹೇಳ್ತಿರಾ ಅಲೋ ಬನಾನಾ ಆರೆಂಜು ಆ್ಯಪಲ್ಲು ರೇಟ್ ಎಷ್ಟು ಇದಾವೆ ಹೇಳ್ತಿರಾ ಬಳ ಬಾಳೆಹಣ್ಣು ಬಾಳೆಹಣ್ಣು

ದಾಳಿಂಬೆ ದಾಳಂಬೆ ಹಣ್ಣೂ ಮೇಡಮ್ ಅಂಜೂರ ಇದೆಯಾ ಮೇಡಮ್ ನಿಮ್ಮತ್ತಿರಾ ಅಂಜೂರ ಅಂಜೂರ ಹಣ್ ಹೌದಾ ರೇಟೂ ಕಡಿಮೆ ಮಾಡಿಕೊಂಡೂ ಕೊಡಕೆ ಆಗತ್ತಲ್ವಾ ಹೌದಾ ನಾಳೆ ಮನೆಗೆ ಡೆಲ್ವರಿ ಮಾಡಕೆ ಆಗುತ್ತಾ ನಿಮಗೆ ನಾಳೆ ಬೆಳಗೇಕೆ ಮೇಡಮ್ ಬೇಕು ಮೇಡಮ್ ನಾಳೆ ಬೆಳಿಗ್ಗೇ ಸೆವೆನ್ ಓ ಕ್ಲಾಕ್ ಒಳಗಡೆ ಡೆಲಿವರಿ ಮಾಡ್ತಿರಲ್ವಾ ಹೌದು ಮೇಡಮ್ ಪೂಜೆಗೆ ಬೇಕು ಅದಕ್ಕೋಸ್ಕರ ಫ್ರೆಶ್ ಆಗಿರೋ ಹಣ್ಣುಗುಳು ಕೊಡ್ರಿ ಅಂತ ಕೇಳ್ತಾ ಇರೋದು ರೇಟು ಕಡಿಮೆ ಮಾಡಿಕೊಳ್ಡ್ರಿ ಮೇಡಮ್ ಸ್ವಲ್ಪ

ಹ್ಞೂ ಹಾಂ ಸೆವೆನ್ ಏಳು ಗಂಟೆಗೆ ಬೇಕು ಮೇಡಮ್ ಏಳು ಗಂಟೆಗೇ ಹಣ್ಣು ಎಲ್ಲ ಕಳ್ಸಿ ರೀ ನಾವು ಅಮೌಂಟ್ ಅವ್ರ ಕೈಲೆ ಕೊಟ್ಟು ಕಳಿಸ್ತಿವಿ ಹಾಂ ಓಕೆ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ಮೇಡಮ್ ಹಾಂ